ನಾನು ನಿಮ್ಮಿಂದ ಒಂದು ಲ್ಯಾಪ್ಟಾಪು ಆರ್ಡ್ರ್ ಮಾಡಿದ್ದೆ ಲ್ಯಾಪ್ಟಾಪ್ ಬಂದಿದೆ ಹೆಚ್ಚು ಕಮ್ಮಿ ಒಂದು ಫಿಫ್ಟಿ ಫೈ ತೌಝಂಡಿದು ಇದು ಆಡ್ರ್ ತರಿಸಿದ್ದೆ ಅದು ಏನೂ ಸರಿ ಚೆನ್ನಾಗಿಲ್ಲ ಮತ್ತು ಕಲರು ನಾನು ಹೇಳಿದ್ ಕಲರೂ ಇಲ್ಲ ನಾನು ಬುಕ್ ಮಾಡಿದ್ದು ಅದು ಸಿಲ್ವರ್ ಕಲರು ನೀವು ಕಳ್ಸಿದ್ದು ನನಗೆ ವೈಟ್ ಕಲರ್ ಕಳ್ಸಿದಿರಿ ಏನೇನೂ ಚೆನ್ನಾಗಿಲ್ಲ ಮತ್ತು ಅದು ಫಂಕ್ಷನೂ ಸರಿ ಸರಿಯಾಗಿ ಆಗ್ತಾ ಇಲ್ಲ ಮತ್ತು ಇನ್ನೊಂದು ಏನಂದರೆ ಸ್ವಲ್ಪ ಯೂಸ್ ಮಾಡಿದ ಕೂಡಲೇ ಓವರ್ಹೀಟ್ ಆಗಿಬಿಡ್ತದೆ ಹೀಟಾಗಿ ಇನ್ನೇನು ಹೊಗೆ ಬರೋ ರೇಟಿಗೆ ರೇತಿಗೆ ರೇಂಜಿಗೆ ಅದು ಹೀಟ್ ಆಗ್ತಾ ಇದೆ ಯಾಕಂತ ಗೊತ್ತಿಲ್ಲ ಮತ್ತು ಅದು ಕೀಪ್ಯಾಡ್ ಗೀಪ್ಯಾಡ್ ಸರಿ ವರ್ಕ್ ಆಗ್ತಾ ಇಲ್ಲ ಒಂದು ಬಟನ್ ಒತ್ತಿದರೆ ಒಂದು ಇದಾಗ್ತದೆ ಮತ್ತು ಮೌಸ್ ಅಂತೂ ತೀರ ಕಳಪೆ ಪ್ರಮಾಣ ಮಟ್ಟದಲ್ಲಿದೆ ಅದು ಎಂತಕ್ಕೂ ಇದು ಬರ್ತ ಇಲ್ಲ ಅಂತ ಹೇಳಿ ನನ್ನ ಭಾವನೆ ಮತ್ತು ಇದು ಪ್ರಾಡಕ್ಟ್ ಫುಲ್ಲು ಹೋಪ್ಲೆಸ್ ಆಗಿದೆ ನನ್ನದು ವರ್ತ್ ದುಡ್ಡಿಗೆ ಏನೂ ಇದಿಲ್ಲ ನಾನು ಅದನ್ನೇ ಪ್ರಾಡಕ್ಟ್ ಇನ್ ಲೈವ್ ಆಗಿ ಇಲ್ಲಿ ನೋಡಿದೀನಿ ಅದು ತುಂಬ ಚೆನ್ನಾಗಿತ್ತು ಅದ್ಕಿಂತ ಒಳ್ಳೇದು ಬರ್ಬೋದು ಅಂತ ಹೇಳಿ ನಾನು ನಿಮ್ಮಲ್ಲಿ ಬುಕ್ ಮಾಡಿದ್ದೆ ಇದು ಏನು ನನಗೆ ಬಿಲ್ ನಾನು ಅದನ್ನು ರೀಫಂಡ್ ಮಾಡುವ ಅಂತ ಹೇಳಿ ನೋಡ್ತಾ ಇದೀನಿ